ಹ್ಞೂ ನಮ್ಮ ಮನ್ಯಾಗ ಎಲ್ಲರೂ ಕೂಡಿ ಹೊರಗಿಂದು ಊಟ ತರ್ಸಿ ತಿನ್ನಬೇಕು ದಿನಾ ಮನ್ಯಾಗಿಂದು ಅದೇ ರೊಟ್ಟಿ ಅದೇ ಚಪಾತಿ ಅದೇ ಬೇಳೆ ಅದೇ ತರಕಾರಿ ಇದು ತಿಂದು ಸಾಕಾಗಿತ್ತು ಅದಕ್ಕೆ ಏನಿದೆ ಎಲ್ಲರಿಗೆ ಹೊರಗಿಂದ ಊಟ ತರ್ಸಮ್ಮಿ ಹೋಟೆಲ್ದಾಗಿಂದ ಊಟ ತರಿಸಮ್ಮಿ ಅಂತ ಹೇಳಿ ವಿಚಾರ ಮಾಡ್ತೀವಿ ಎಲ್ಲೋರಿ ಕೇಳಿದೆ ನಾವು ಊಟ ತರ್ಸಮ್ಮಿ ಅಂತ ಹೇಳಿ ಎಲ್ಲ ನಮ್ಮ ಮನ್ಯಾಗ ನಮ್ಮ ತಂದೆಯೋರಿಗೆ ತಾಯಿಯರಿಗೆ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಎಲ್ಲರ ಕೇಳ್ದ್ರೆ ಹೊರಗಿಂದು ಊಟ ಉಣ್ತೀರ ಎಲ್ಲ ನೀವು ಅಂದಾಗ ಅವರು ಇಲ್ಲ ನಾವೂ ಭಾಳ ಸಾಕಾಗಿದೆ ಮನೆಗಿಂದ ತಿಂದು ಹೊರಗಿಂದ ಊಟ ತರ್ಸಿ ರೀ ಊಟ ಮಾಡಮಿ ಹೊರಗೆ ಹೋಗಲ ಹೋಗೋಕೆ ಆಗರ್ ಮತ್ತು ನಂಬಳಿ ಕಾರ್ನು ಕರಾಬ್ ಆಗ್ಯದ ಅದಕ್ಕೆ ನಾವೆಲ್ಲ ಮತ್ತು ಹೊರಗಿಂದು ಊಟ ಮನೆಗೆ ಅವ್ರು ತಂದು ಕೊಡ್ತಾರೆ ಮತ್ತು ಸರಿಯಾಗಿ ಎಲ್ಲರೂ ಕುಂತು ಪಿಕ್ನಿಕ್ ಟೈಪು ಒಂದು ಕಡೆ ಕೂತು ಊಟ ಮಾಡಮಿ ಮಾಳ್ಗೆ ಮೇಲೆ ಅಂತ ಹೇಳಿ ಎಲ್ಲರೂ ಒಪ್ಪಿಕೊಂಡ್ರು ಖುಷಿಯಿಂದ ಅದಕ್ಕೆ ನಾವೆಲ್ಲ ನಾನು ಏನೇನು ತರಿಸ್ಬೇಕು ಅಂತ ಕೇಳಿದ ಅವರೆಲ್ಲರೂ ತಮ್ಮ ತಮ್ಮದು ಕಾರ್ಯ ಸಿದ್ಧಿ ಇದ್ದವು ಏನೇನು ಬೇಕು ಒಬ್ಬೊಬ್ರು ಒಂದೊಂದು ಪಲ್ಯ ಬೇರೆ ಹೇಳಿದರು ಒಬ್ಬರು ರೊಟ್ಟಿ ಹೇಳಿದರು ಒಬ್ಬರು ಚಪಾತಿ ಹೇಳಿದರು ಒಬ್ಬರು ತಂದೂರಿ ರೊಟ್ಟಿ ಹೇಳಿದರು ಒಬ್ರು ಸಜ್ಜಿಗೆ ರೊಟ್ಟಿ ಹೇಳಿದರು ಒಬ್ಬರು ಏನದಲ್ಲ ಬದನೇ ಕಾಯಿ ಪಲ್ಯ ಹೇಳಿದರು ಒಬ್ರು ಏನಪ್ಪ ಅಂದ್ರೆ ಪನ್ನೀರ್ ಬಟರ್ ಮಸಾಲ ಹೇಳಿದರು ಒಬ್ರು ಇಂಥಿಂಥ ಚಟ್ನಿಗಳು ಹೇಳಿದರು ಒಬ್ಬರು ಪಾಪಡ್ ಹೇಳಿದರು ಒಬ್ರು ಏನದೆಲ್ಲ ಮಿರ್ಚಿ ಬಜ್ಜಿ ಹೇಳಿದರು ಒಬ್ರು ಏನದಲ್ಲ ಎಲ್ಲ ಇಂಡಿಯನ್ ಸ್ಟೈಲ್ ದಾಗ ಸೌತ್ ಇಂಡಿಯನ್ ಸ್ಟೈಲ್ನೂ ಇರಬೇಕು ನಾರ್ತ್ ಇಂಡಿಯನ್ ಸ್ಟೈಲ್ನೂ ಇರಬೇಕು ಎರಡೂ ಪದಾರ್ಥಗಳು ಇದ್ದಲ್ಲಿ ಟೇಸ್ಟ್ ಇರ್ತದೆ ಅದರ ಜೊತೆ ಜೊತೆಯಲ್ಲಿ ಮತ್ತ ನಮ್ಮದು ಶೇಂಗಾ ಇಂಡಿ ಮತ್ತು ಮೊಸರು ಖಾರ ಹಿಂಡಿ ಇವೆಲ್ಲ ಐಟಮ್ ಇದ್ದರೆ ಏನು ಅಂತಾರೆ ಒಳ್ಳೆ ಆಗ್ತದ ಮತ್ತೆ ಇದರ ಜೊತೆ ಏನದಲ್ಲ ತಪ್ಪಲು ಅದರ ಜೊತೆ ಏನದಲ್ಲ ಮೆಂತ್ಯ ತಪ್ಪಲು ಕಜಿರಿ ಸೌತೆಕಾಯಿ ಇವೆಲ್ಲ ಸಲಾಡ್ ಭೀ ಅವರಿಗೆ ತೊಗೊಂಡು ಬಾ ಅಂತ ಹೇಳಿರಿ ಯಾಕಂದ್ರೆ ನಾವೆಲ್ಲ ತಂದು ಮಾಡೋದು ಮತ್ತು ಹೈರಾಣು ಆಗ್ತದೆ ಒಂದು ದಿನಾದ್ರು ರೆಸ್ಟ್ ಮಾಡಬೇಕು ಅಂತ ಹೇಳಿ ನಾವು ಎಲ್ಲರ ಹೇಳ್ಯಾರ ಪ್ರಕಾರ ನಾವು ಇಲ್ಲಿ ಒಳ್ಳೆ ಹೋಟೆಲ್ದಾಗ ಬೀದರ್ದಾಗ ಆರ್ಡರ್ ಕೊಟ್ಟ ಕೊಟ್ಟ ಮೇಲೆ ಅದು ಆನ್ಲೈನ್ ಮೇಲೆ ಅವರಿಗೆ ಹೇಳಿದ್ರು ಅವ್ರು ಒಂದು ಮೂರು ಸಾವ್ರ ರೂಪಾಯಿ ಆಗ್ತದೆ ಬಿಲ್ ಅಂದರು ಮತ್ತು ಮೂರು ಸಾವಿರ ರೂಪಾಯಿ ನಾನು ಅವರಿಗೆ ಆನ್ಲೈನ್ದಾಗ ಪೇಮೆಂಟ್ ಮಾಡಿಬಿಟ್ಟ ಮಾಡಿದ ನಂತರ ಏನದಲ್ಲ ಅವರು ಎಲ್ಲ ಪ್ರಿಪ್ರೆಷನ್ ಮಾಡ್ತೀವಿ ನೋಡಿರಿ ಅಂದರು ಆಮೇಲೆ ನಮ್ಮ ಮನೆ ಮಂದಿ ಕೇಳಿದ ಮತ್ತು ಅವರಿಗೆ ಎಲ್ಲ ಆರ್ಡರ್ ಕೊಟ್ಟೀನಿ ಎಷ್ಟು ಗಂಟೆಗೆ ತರಬೇಕು ಅಂತ ಅಂತ ಕೇಳಿದ ನಾನು ಇಲ್ಲ ಆರ್ಡರ್ ಕೊಟ್ಟಿರಿ ಅಂದ ಮೇಲೆ ಮತ್ತು ಊಟದ ಟೈಮು ಏನಿರ್ತದೆ ಮಧ್ಯಾಹ್ನ ಎರಡಿರ್ತದೆ ಈಗ ಮುಂಜಾನೆ ಎಂಟಾಗ್ಯದ ಅದಕ್ಕೇನದಲ್ಲ ಎರಡು ಗಂಟೆಗೆ ತರಬೇಕು ಅಂತ ಅಂತೆ ಅಂತ ಹೇಳಿ ಎಲ್ಲರ ಹೇಳಿದರು ಎರಡು ಗಂಟೆಗೆ ತರಬೇಕು ಅಂತ ಹೇಳಿದ್ರು ನಾನು ಅವರು ಹೇಳಿದ ಪ್ರಕಾರದಿಂದಲ್ಲ ಎರಡು ಗಂಟೆಗೆ ತೊಗೊಂಡು ಬಾಪ್ಪಾ ಅಂತ ಹೇಳಿದ್ದು ಎರಡು ಗಂಟೆಗೆ ತೊಗೊಂಡು ಬಾ ಅಂತ ಹೇಳಿದ ಮೇಲೆ ಆಯ್ತ್ರಿ ಸರ್ ಮತ್ತು ಅಂತ ಹೇಳಿ ಅವನ ಏನೇನು ಹೇಳಿದ ಎಲ್ಲ ಊಟದ ಐಟಮ್ಗಳು ಬರ್ಕೊಂಡು ಬರ್ಕೊಂಡು ನಂತರ ಅವಾ ಅವ್ರ ಅಡುಗೆ ಮಾಡುವಂಥವರಿಗೆ ಹೇಳ್ಬಿಟ್ಟು ಇವೆಲ್ಲ ನೀವು ತಯಾರು ಮಾಡಬೇಕಪ್ಪ ಅಂತ ಅವ ಹೇಳಿ ಹೋಗ್ಯಾನ ಅಂಥೇಳಿ ನಮ್ಗೆ ತಿಳಿಸ್ದವ ಆಮೇಲೆ ಏನಾಯಿತು ನಮ್ಮ ಮನ್ಯಾಗ ಒಂದು ತಾಸು ಎರಡು ತಾಸು ಬಿಟ್ಟು ಇಲ್ಲ ಅದೂ ನನ್ನದು ಲಗ್ನ ಪತ್ರಿಕೆ ಬಂದಿದ್ದು ಮನೆ ಮಂದಿಗೆ ನಮಗೆ ಊಟಕ್ಕೆ ಕರ್ದಾರ ಇವತ್ತು ಅದಕ್ಕೆ ನಾವಲ್ಲಿ ಹೋಗಲೇ ಬೇಕು ಅಲ್ಲಿ ಇನ್ನೂ ಹೋಗಿಲ್ಲ ಅಂತ ಅಂತಂದ್ರೆ ಅವರು ನಾರಜ್ ಆಗ್ತಾರೆ ಅವರು ನಮ್ದು ಎಲ್ಲ ಯಾವುದೇ ಪ್ರೋಗ್ರಾಮ್ ಇದ್ದರೆ ಭೀ ನಮ್ಮ ಮನೆಗೆ ಬಂದರು ಸಣ್ಣ ಸಣ್ಣ ಮಕ್ಳನ್ನು ಕರ್ಕೊಂಡು ಬಂದಾರೆ ಮನೆಗೆ ಕೀಲಿ ಹಾಕೊಂಡು ಅವರು ಬಂದಾರು ಅದಕ್ಕೆ ನಾವೂನು ಎಲ್ಲರೂ ಕೂಡಿ ಮನೆಗೆ ಕೀಲಿ ಹಾಕಿ ಅವ್ರ್ದು ಒಂದು ಪ್ರೋಗ್ರಾಮ್ಗೆ ಹೋಗೋಕೆ ಆಗ್ತದೆ ಅದಕ್ಕೆ ನೀವು ಏನು ಆರ್ಡರ್ ಮಾಡಿರಿ ಆ ಆರ್ಡರ್ ಮಾಡಿದ ಏನಪ್ಪಾ ಅಂತ ಅಂದ್ರೆ ನೀವು ಕ್ಯಾನ್ಸಲ್ ಮಾಡಬೇಕು ರದ್ದು ಮಾಡಿ ಬಿಡ್ರಿ ಅದು ಅವರಿಗೇನಪ್ಪ ರೊಕ್ಕ ವಾಪಾಸ್ಸು ಕೊಡುವನ್ರೀ ಅಂಥೇಳಿ ನಾನು ನಾನು ನನಗೆಲ್ಲರೂ ಹೇಳಿದರು ಹೇಳಿದ ಮೇಲೆ ನಾವು ಅವನಿಗೆ ಹೇಳಿದ ನಾನು ನೀವು ಏನಪ್ಪಾ ಅಂದ್ರೆ ಈ ರೀತಿ ನಾನು ಆರ್ಡರ್ ಮಾಡಿದ್ದ ಅದಕ್ಕೇನದೆಲ್ಲ ನಂಬಳಿ ಇಂಥದ್ದೊಂದು ಸಹ ಪ್ರೋಗ್ರಾಮ್ ಅದಪ್ಪ ನಮಗೆ ಹಿಂಗೆ ಆಮಂತ್ರಣ ಬಂದರೆ ಲಗ್ನ ಅದ ನಮ್ಮ ಬೀಗರ್ದು ಹೋಗಬೇಕು ಅದ್ಕೆ ಏನಿದೆ ಒಂದು ಅಡುಗೇನು ಮಾಡ್ಯಾರಲ್ಲ ಅದು ಕ್ಯಾನ್ಸಲ್ ಮಾಡು ರೊಕ್ಕ ವಾಪಸ್ಸು ಕೊಡುವಂಥೇಳ್ದ ಅವ ಅಂದ ರೊಕ್ಕ ವಾಪಾಸ್ಸು ಕೊಡ್ಲಿಕ್ಕೆ ಹ್ಯಾಂಗ ಆಗಲು ಸಾಧ್ಯ ಆಗ್ತದ್ರೀ ಅದಕ್ಕೆ ಏನಂದ ರೊಕ್ಕ ಕೊಡೋಲ್ಲ ನಾವು ಕೊಡ್ಲಿಕ್ಕೆ ಆಗಲ್ಲ ನಮ್ಮದು ಹ್ಯಾಂಗ ನಾವೆಲ್ಲ ಸಾಮಾಗ್ರಿಗಳು ತರ್ಸಿದ್ದೀವಿ ಅರ್ಧಂಬರ್ಧ ಪ್ರಿಪ್ರೇಷನ್ ಆಗ್ಯದ ಅದು ಯಾರಿಗೆ ಕೊಡಬೇಕು ಅದಕ್ಕೇನದಲ್ಲ ಅವ ದುಡ್ಡು ಏನಪ್ಪಾ ಅಂದ್ರೆ ನಾವು ವಾಪಸ್ಸು ಕೊಡೋಲ್ಲ ಅಂದ ವಾಪಸ್ಸು ಕೊಡೋಲ್ಲ ಅಂದಾಗ ನಾನು ಏನಂದ ನೋಡಪ್ಪ ನೀವು ವಾಪಸ್ಸು ಕೊಡಲ್ಲಅಂತ ಅಂದ್ಮೇಲು ನಿಮ್ದು ಹೋಟೆಲ್ ಬಗ್ಗೆ ಈ ರೀತಿ ಮಾಡ್ತಿ ಅಂಥೇಳಿ ನಾನು ನೂರಾರು ಮಂದಿ ಅದರಲ್ಲ ಪ್ರಚಾರ ಮಾಡ್ತೀನಿ ನಿನ್ನದೆ ವ್ಯವಹಾರ ಕೆಡ್ತದೆ ಅಂದಾಗ ಅವ ಭಯ ಪಟ್ಟು ಏನದಲ್ಲ ನಾನು ಸ್ವಲ್ಪ ಒಂದು ಕನ್ಸೇಷನ್ ಮೇಲೆ ಸ್ವಲ್ಪ ದುಡ್ಡು ವಾಪಸ್ಸು ಕೊಡ್ತೀನ್ರಿ ಅಂಥೇಳಿ ಸ್ವಲ್ಪ ದುಡ್ಡು ಕಟ್ ಮಾಡಿಕೊಂಡು ಏನದಲ್ಲ ದುಡ್ಡು ಕೊಟ್ಟ ಯಾಕೆ ಕೊಟ್ಟ ಅಂತಂದ್ರೆ ಅವನ ಹೋಟೆಲ್ದು ಒಂದು ಇಜ್ಜತ್ ಹೋಗಬಾರ್ದು ಅವನ ವ್ಯಾಪಾರಕ್ಕೆ ನಷ್ಟ ಆಗ್ಬಾರ್ದು ಅಂಥೇಳಿ ಅವ ಏನು ಅದಲ್ಲ ಅವರು ಲೇಬರ್ಗಳು ದುಡಿದಿದ್ದು ಮಾಡಿಸು ಕಟ್ ಮಾಡಿಕೊಂಡು ಬಾಕಿದು ಏನದಲ್ಲ ನನ್ಗೆ ದುಡ್ಡು ಕೊಟ್ಟ ನಾವೂನು ಖುಷಿಯಾಗಿದ್ದ ಅವನು ಖುಷಿಯಾಗಿದ್ದ ನಾವು ಎಲ್ಲರೂ ಕೂಡಿ ನಮ್ಮ ಬೀಗರ ಮನೆಗೆ ಊಟಕ್ಕೆ ಹೋದಿವಿ